ಸೊಳ್ಳೆ ಕಡಿತ ನಮ್ಮ ಮನೆಲಿ ನಾವು ಈಗಾಗಲೇ ಅನುಭವಿಸಿದ್ದೇವೆ ಅಂದರೆ ನಮ್ಮ ಮಗುವಿಗೆ ಡೆಂಗ್ಯು ಬಂದು ತುಂಬ ನೋವು ಪಟ್ಟಿದ್ದಾನೆ ನಮ್ಮ ಮನೆ ಸುತ್ತಮುತ್ತ ನಾವು ತುಂಬ ಕ್ಲೀನಾಗಿಟ್ಟರೆ ಯಾವ್ದೇ ಸೊಳ್ಳೆ ಬರುವುದು ತಪ್ಬೌದು ತಪ್ಪಿಸ್ಬೌದು ನಾವು ಸೊಳ್ಳೆ ಬರದ ಹಾಗೆ ನಾವು ನೋಡ್ಕೋಬೇಕಂದರೆ ಎಲ್ಲಿ ಕೂಡ ನೀರು ನಿಲ್ಲದಾಗೆ ನೋಡ್ಕೋಬೇಕು ಅದಲ್ಲದೆ ಹೊಗೆ ಹಾಕಿ ನಾವು ಮೇ ಕರಿಬೇವಿನ ಸೊಪ್ಪಿನ ಹೊಗೆ ಹಾಕ್ಬೌದು ಬೇರೆ ಯಾವುದೇ ಸೊಪ್ ಸೊಪ್ಪಂದರೆ ಒಣಗಿಸಿ ಸೊಪ್ಪಿನ ಎಳೆ ಎಲೆ ಹೊಗೆ ಹಾಕ್ಬೌದು ಆ ಹೊಗೆಯಿಂದ ಹೊಗೆಯ ಘಾಟಿಗೆ ಸೊಳ್ಳೆ ಬರುವುದು ತಪ್ತದೆ ನನ್ನ ಮಗುವಿಗೆ ಹೀಗೇ ಒಂದು ಸೊಳ್ಳೆ ಕಚ್ಚಿ ಅದು ಯಾವ ಸೊಳ್ಳೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಆದರೆ ಡೆಂಗ್ಯು ಬಂದಿದೆ ಟೆಸ್ಟ್ ಮಾಡಿಸುವಾಗ ಬೆಳಿಗ್ಗೆ ಜ್ವರ ಬಂದು ಡೆಂಗ್ಯು ಬಂದು ಅವನ್ನ ಹಾಸ್ಪಿಟಲ್ಲಿಗೆ ಸೇರಿಸಿದಾಗ ಇದು ಡೆಂಗ್ಯೂ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು ಅಲ್ಲಿ ನಾಲ್ಕು ದಿನ ಇದ್ದು ಮನೆಗೆ ಬಂದು ನಾವು ಮತ್ತೆ ಆಯುರ್ವೇದಿಕ್ ಮೆಡಿಕ ಮೆಡಿಸಿನ್ ಮಾಡಿದೆವು ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದಾನೆ ತೊಂದರೆಯಿಲ್ಲ ಆದರೆ ನಾವು ಸೊಳ್ಳೆ ಬರದ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅಂದರೆ ಅದೇ ನಾವು ಹೇಳಿದಾಗೆ ಕ್ಲೀನ್ ಇರಬೇಕು ಮೊದಲನೇದಾಗಿ ಸ್ವಚ್ಛವಾಗಿಡ್ಬೇಕು ಪರಿಸರ ನಮ್ಮ ಸು ಪರಿಸರದಲ್ಲಿ ಯಾವುದೇ ಕ್ರಿಮಿಕೀಟ ಬರದ ಹಾಗೆ ನೋಡ್ಕೋಬೇಕು ಮಕ್ಕಳಿಗೆ ಎಣ್ಣೆ ಹಚ್ಚಿ ಮಲಗಿಸಬೇಕು ಇಲ್ಲಾಂದ್ರೆ ಯಾವುದಾದ್ರು ಕ್ರೀಮ್ ಅಂದರೆ ಸೊಳ್ಳೆ ಕಚ್ಚದ ಹಾಗೆ ಕ್ರೀಮ್ ಹಚ್ಚಿ ಮಲಗಿಸಬೇಕು ರಾತ್ರಿ ಮಲ್ಕೊಳ್ಳುವಾಗ ಸೊಳ್ಳೆ ಪರದೆ ಉಪಯೋಗಿಸ್ಬೌದು ನಾವು ಈಗ ಹಾಗೆ ಮಾಡ್ತಾಯಿದ್ದೇವೆ ಅಂದರೆ ಮೊದ್ಲೇ ನಮಗೆ ಡೆಂಗ್ಯು ಬಂದು ತುಂಬ ಸಾಕಾಗಿ ಹೋಗಿದೆ ನಮ್ಮ ಮುಂದಿನ ಮುಂದಿನ ಇದಕ್ಕೂ ಅದು ಒಳ್ಳೆಯದು ನಾವು ಮಕ್ಕಳಲ್ಲದೆ ನಮ್ಮ ಮನೆಯಲ್ಲಿ ವಯಸ್ಸಾದವ್ರು ಕೂಡ ಇದ್ದಾರೆ ಅವರಿಗೂ ಸೊಳ್ಳೆ ಕಚ್ಚಿ ಒಂದು ಸೊಳ್ಳೆ ಕಚ್ಚಿದರೆ ಸಾಕು ಇಡೀ ಮೈಯೆಲ್ಲ ಬೊಬ್ಬೆ ಬಂದುಬಿಡುತ್ತೆ ಅಂದರೆ ಸಣ್ಣ ಸಣ್ಣ ಕಜ್ಜಿ ಥರ ಬರ್ತದೆ ಅದಕ್ಕೋಸ್ಕರ ನಾವು ಹೆನ್ ಎಣ್ಣೆ ಜಾಸ್ತಿಯಾಗಿ ತೆಂಗಿನೆಣ್ಣೆ ಹಚ್ಚಿದ್ರೆ ಸೊಳ್ಳೆ ಸ್ವಲ್ಪ ಕಡಿಮೆ ಕಚ್ಚೋದು ತಪ್ಪಿಸ್ಬೋದು ಇಲ್ಲಾಂದರೆ ನಮಗೆ ರಾತ್ರಿ ಈಗಂತೂ ಹೇಳೋದೇ ಬೇಡ ತುಂಬ ಸೊಳ್ಳೆಗಳಿರ್ತವೆ ಅದಕ್ಕೆ ನಾವು ಮನೆ ಸ್ವಚ್ಛವಾಗಿಡ್ತೇವೆ ಯಾವಾಗಲೂ ಫಿನೈಲ್ ಅದು ಇದು ಹಾಕಿ ಸ್ವಚ್ಛವಾಗಿಡಲಿಕ್ಕೆ ನೋಡ್ತೇವೆ ನಾವು ಮಕ್ಳು ಸ್ಕೂಲಿಗೆ ಹೋಗುವಾಗಲೂ ಹಾಗೇ ಮಾಡ್ತೇವೆ ಮೈಗೆಲ್ಲ ಓಡೋಮಾಸ್ ಇಲ್ಲಾಂದರೆ ಸೊಳ್ಳೆ ಇದು ಸೊಳ್ಳೆ ಕಚ್ಚದ ಹಾಗೆ ಎಣ್ಣೆ ಹಚ್ಚಿ ಕಳಿಸ್ತೇವೆ ಮತ್ತು

ಸೊಳ್ಳೆ ಕಚ್ಚಿ ಏನಾದ್ರೂ ರೋಗ ಬಂದ್ರೂ ಕೂಡ ಆಯುರ್ವೇದಿಕ್ಕಾಗಿ ನಾವು ಮದ್ದು ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಬೇರೆ ಇಷ್ಟು ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊಳ್ಳೆ ಬಗ್ಗೆ